ಹಲೋ ಹಾಂ ಹೇಳಿ ಆಂ ನಮಸ್ತೆ ಮೇಡಮ್ ಹೇಳಿ

ಹಾಂ ಸರಿ ಮೇಡಮ್ ನಿಮ್ದು ಬಜೆಟ್ ಎಷ್ಟಿದೆ ಮೇಡಮ್

ಹಾಂ ಸರಿ ಮೇಡಮ್ ನಾವು ಫುಲ್ ಅಲ್ಟ್ರಾಟೆಕ್ ಸಿಮೆಂಟಲ್ಲೇ ವರ್ಕ್ ಮಾಡೋದು ಎಲ್ಲ ಕೆಲಸ ಬೇಗ ಅಲ್ಟ್ರಾಟೆಕ್ ಸಿಮೆಂಟೇ ಯೂಸ್ ಮಾಡೋದು ಚೆನ್ನಾಗಿ ವರ್ಕ್ ಮಾಡ್ತೀವಿ ನಿಮ್ಗೆ ಒಂದು ಎರಡು ಆರು ತಿಂಗಳೊಳಗೆ ನಾನು ಕೆಲಸ ಮುಗಿಸ್ಕೊಡ್ತೀನಿ ಮೇಡಮ್ ಅಂದರೆ ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಯಾವ ಥರ ರೂಮ್ ಬೇಕು ಅಂತ ಹೇಳಿಬಿಟ್ಟು ಸ್ಕೆಚ್ ಹಾಕಿಸ್ಕೊಳಿ ನಾವು ಅದೇ ಥರ ಕಟ್ಟಿ ಕೊಡ್ತೀವಿ ಮೇಡಮ್

ಹಾಂ ಸರಿ ಮೇಡಮ್ ಆಯಿತು ಸಿಗೋಣ ನೀವು ಲೊಕೇಶನ್ ಕಳಿಸಿ ನಾನು ಸಿಗ್ತೀನಿ ಮೇಡಮ್ ಹಾಂ ಸರಿ ಮೇಡಮ್ ಆಯಿತು ಎಲ್ಲಾ ನೀಟಾಗಿ ಮಾಡಿಕೊಡ್ತೀವಿ ನೀವೂ ಒಂದು ಸರ್ತಿ ಮೆಟೀರಿಯಲೆಲ್ಲ ನೋಡ್ಲಿಕ್ಕೆ ಬನ್ನಿ ಮೇಡಮ್ ಹಾಂ ಸರಿ ಮೇಡಮ್ ಆಯಿತು ನಾವು ಕ್ವಾಲಿಟಿ ಇರೋದನ್ನೇ ಹಾಕ್ಕೊಡ್ತೀವಿ ಮೇಡಮ್ ಹಾಂ ಸರಿ ಮೇಡಮ್ ಆಯಿತು ಮಾಡಿಕೊಡ್ತೀವಿ ನೀವು ನೀವು ಹೇಗೆ ಹೇಳ್ತೀರೋ ಹಾಗೇ ಮಾಡಿಕೊಡ್ತೀವಿ ಮೇಡಮ್ ನೀಟಾಗಿ ಹಾಂ ಸರಿ ಮೇಡಮ್ ಆಯ್ತು ಹಾಂ ಸರಿ ಮೇಡಮ್ ಆಯಿತು ಮಾತಾಡೋಣ ನೀವು ಲೊಕೇಶನ್ ಕಳಿಸಿ ನಾನು ಅಲ್ಲಿಗೆ ಬರ್ತೀನಿ ಹಾಂ ಸರಿ ಮೇಡಮ್ ಆಯಿತು